ನಾವು ಅಡುಗೆ ಮಾಡುವ ನಮ್ಮ ಅಡಿಗೆಗಳು ಅಪರೂಪದ ಅಡಿಗೆಗಳೆಂದರೆ ಮಾದಲಿ ಕರಿಗಡಬು ಹೋಳಿಗೆ ಕರ್ಜೆ ಕಾಯಿ ಎಣ್ಣೆ ಹೋಳ್ಗಿ ಎಳ್ಳು ಹೋಳ್ಗಿ ಶೇಂಗಾದ ಹೋಳ್ಗಿ ಕರಿಗಡಬು ಗುಚ್ಚ ಕಡಬು ಬ್ಯಾಳಿ ಚಪಾತಿ ಇವೆಲ್ಲಾನೂ ಅಪರೂಪದ ಅಡಿಗೆಗಳು ಆಣೆ ಕಲ್ಲಿಗೆ ಸೌತೇ ಬೀಜ ಶ್ಯಾವಿಗೆ ಪಾಯಸ ಎಲ್ಲವು ಇವು ಅಡಿಗೆಗಳು ಕರಿಗಡ್ಬು ಮಾಡಲು ಮಾಡಲು ಬೇಳೆಯನ್ನು ಬೇಯಿಸಬೇಕು ಒಂದು ಸೇರು ಬೇಳೆ ಬೇಯಿಸಿದರೆ ವ ಒಂದಕೆ ಒಂದು ಸೇರು ಬೆಲ್ಲ ಹಾಕಬೇಕು ಅದಕ್ಕೆ ಬೇಳೆ ಬೇಯಿಸಿ ಬೇಳೆ ಬಸ್ದು ಅದಕ್ಕ ಬೇಳೆ ಒಂದು ಸೇರು ಹಾಕಿದ್ರೆ ಒಂದು ಸೇರು ಬೆಲ್ಲ ಹಾಕಿ ಅದನ್ನ ಹೂರ್ಣವನ್ನು ಕರ್ಳಿಗೆ ಹಾಕಿ ಒಳ ಕಲ್ಲಿಗೆ ಹಾಕಿ ರುಬ್ಬಬೇಕು ರುಬ್ಬಿ ಹೂರ್ಣ ತಯಾರಿಸಿ ಹುರ್ಣ ತಯಾರಾದ ಮೇಲೆ ಕ ಗೋದಿ ಮೈದಾ ಹಿಟ್ಟು ನಾದಿ ಆ ಹಿಟ್ಟನ ನಾದಿ ಇಟ್ಟು ಒಂದು ತಾಸು ಬಿಟ್ಟು ಆಮೇಲೆ ಕರಿಗಡಬು ರ ಎಲೆಗಳನ್ನು ಲಟ್ಟಿಸಿ ಸಣ್ಣ ಸಣ್ಣ ಗುಳ್ಳೆಗಳನ್ನು ಮಾಡಿಕೊಂಡು ಕರಿಗಡಬು ಮಾಡಲು ಎಲೆ ಲಟ್ಟಿಸಬೇಕು ಎಲೆ ಲಟ್ಟಿಸಿ ಅದರೊಳಗೆ ಸಸ್ವಲ್ಪ ಹೂರ್ಣವನ್ನು ತುಂಬಿ ಕರಿಯಲು ಬೇಕು ಆಮೇಲೆ ಆಗ ಅದು ಕರಿಗಡುಬು ಆಗಿ ನಾವು ಊಟವನ್ನು ಮಾಡುತ್ತೇವೆ ಹೋಳಿಗೆ ಮಾಡಲು ವಿಧಾನವೆಂದರೆ ಹೋಳ್ಗೆ ಮಾಡೊಕೆ ಒಂದು ಸೇರು ಬೇಳೆ ಬೇಯಿಸಬೇಕು ಒಂದು ಸೇರು ಬೇಳೆ ಒಂದು ಸೇರು ಬೆಲ್ಲ ಹಾಕಿ ಅದನ್ನು ಬಸ್ದು ಬೆಲ್ಲ ಹಾಕಿ ಕಟ್ ತಗದ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಕುಂತು ರುಬ್ಬಬೇಕು ರುಬ್ಬಿದ ಹೂರ್ಣವನ್ನ ಹೂರ್ಣವನ್ನು ತೇ ಹೂರ್ಣವನ್ನು ಮಾಡಿಟ್ಟು ಆಮೇಲೆ ಕನಕವನ್ನು ನಾದಿಡಬೇಕು ಹೋಳಿಗೆಗೆ ಮೃದುವಾಗಿ ಮೆತ್ತಗೆ ಕನಕ ನಾದಬೇಕು ಆಮೇಲೆ ಅದನ್ನು ಒಲೆ ಹೊತ್ತಿಸಿ ಹೋಳಿಗೆ ಮಣೆ ಇಟ್ಟು ಅದನ್ನು ಲಟ್ಟಿಸಿ ಹೂರ್ಣವನ್ನು ತುಂಬಿ ಎಲೆ ಲಟ್ಟಿಸಿಕೊಂಡು ಹೂರ್ಣವನ್ನು ತುಂಬಬೇಕು ಹೂರ್ಣವನ್ನು ತುಂಬಿ ಅದನ್ನು ಚಪಾತಿ ಆಕಾರವಾಗಿ ಲಟ್ಟಿಸಿ ಅಂಚಿನ ಮೇಲೆ ಬೇಯಿಸಬೇಕು ಹಂಚಿನಲ್ಲಿ ಬೇಯಿಸಿದಾಗ ಆಗ ಹೋಳಿಗೆ ಆಗುತ್ತದೆ ಮಾದ್ಲೇನು ಮಾಡುವುದು ಮಾದುಲೇನು ಮಾಡಲು ಒಂದು ಸೇರು ಗೋದಿ ಹಿಟ್ಟು ಒಂದು ಸೇರು ಕಡಲೆ ಬೇಳೆ ಹಿಟ್ಟು ಅನ್ನು ಉಪಯೋಗಿಸಬೇಕು ಅವೆರಡನ್ನು ಮಿಶ್ರಣ ಮಾಡಿ ಮಾಡಿ ಕಲಸಾಕ ಕೊಂಡು ಕಣ್ಕವನ್ನು ನಾದಿ ಕಣಕವನ್ನು ನಾದಬೇಕು ಆಮೇಲೆ ಅದನ್ನು ಸಣ್ಣ ಸಣ್ಣ ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡಿ ಚಪಾತಿ ಲಟ್ಟಿಸಿ ಅದನ್ನು ಬೇಯಿಸಬೇಕು ಬೇಯಿಸಿದ ರೊಟ್ಟಿಯನ್ನು ತಿಕ್ಕಿ ಅದನ್ನು ಕೊಟ್ಟು ಕೊಚ್ಚಬೇಕು ಸಣ್ಣಗೆ ಕೊಚ್ಚಿ ಆಮೇಲೆ ಅದನ್ನು ಬೆಲ್ಲವನ್ನು ಸಣ್ಣಗೆ ಜಜ್ಜಿ ಅದರೊಳಗೆ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿದಾಗ ಅದಕ್ಕೆ ಕಡಲೆ ಬೇಳೆ ಪುಟಾಣಿ ಶೇಂಗ ಗೋಡಂಬಿ ಬಾದಾಮಿಗಳನ್ನು ಹಾಕಿ ಪುಟಾಣಿ ಇವುಗಳನ್ನು ಹಾಕಿ ಒಂದು ಡಬ್ಬೆಯಲ್ಲಿ ತುಂಬಿಟ್ಟುಕೊಂಡು ಆಮೇಲೆ ಊಟವನ್ನು ಮಾಡಬೇಕು ಆಮೇಲೆ ಅಡಿಗೆಯನ್ನು ಮಾಡೋದು ಇದು ಮಾದ್ಲೇ ಮಾಡುದು ಕರ್ಜಿಗ ಕಾಯಿ ಅಪರೂಪದ ಅಡಿಗೆ ಅದು ಕಸ್ ಕರ್ಜಿ ಕಾಯಿ ಮಾಡಲು ಅದಕ್ಕೂ ಪುಟಾಣಿ ಹಿಟ್ಟನ್ನು ಉಪಯೋಗಿಸಬೇಕು ಪುಟಾಣಿ ಹಿಟ್ಟು ಒಂದು ಸೇರು ಹಿಟ್ಟು ಒಂದು ಕೆಜಿ ಬೆಲ್ಲಕ್ಕೆ ಒಂದು ಸೇರು ಕಾಟನ್ ಕಾಯಿ ಸೇರುಕಿಂತ ಕಡಿಮೆ ಕಡಲೆ ಹಿಟ್ಟನ್ನು ಉಪಯೋಗಿಸಬೇಕು ಆ ಹಿಟ್ಟಿಗೆ ಬೆಲ್ಲವನ್ನು ಸೇರ್ಸಿ ಅದನ್ನು ಪ ಜಜ್ಜಿ ಸಣ್ಣಗೆ ಜಜ್ಜಿ ಬೆಲ್ಲವನ್ನು ಹಿಟ್ಟಿನೊಳ್ಗೆ ಕೂದ್ಸಿ ಸಣ್ಣಗೆ ಕೊಚ್ಚಬೇಕು ಎಕ ಮಾಡಬೇಕು ಆಮೇಲೆ ಅದಕ್ಕೆ ಅದನ್ನು ಕೊಚ್ಚಿ ಆಮೇಲೆ ಅದಕ್ಕೆ ಎಳ್ಳು ಕೊಬ್ಬರಿ ಏಲಕ್ಕಿ ಕಾಯಿ ಅವೆಲ್ಲಗಳನ್ನು ಹಾಕಿ ಕ ಕಲಸಿಟ್ಟು ಒಂದು ಏಲಕ್ಕಿಗೆ ಹಾಕಿ ಎಲ್ಲವು ಮಿಶ್ರಣ ಕುದಿಸಿದ ಮೇಲೆ ಕನಕವನ್ನು ನಾದಿಡಬೇಕು ಕನ್ಕವನ್ನು ನಾದಿ ಒಂದು ಗಂಟೆ ಬಿಟ್ಟ ಮೇಲೆ ಅವುಗಳನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕರಿಯಬೇಕು ಉಂಡೆಗಳನ್ನು ಮಾಡಿ ಆಮೇಲೆ ಹುರ್ದಿಟ್ಟು ಉದ್ದಗೆ ಎಲೆಯನ್ನು ಲಟ್ಟಿಸಬೇಕು ಉದ್ದಕೆ ದೊಡ್ಡುವ ಲಟ್ಟಿಸ್ಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಹೊತ್ತು ತುಳಿ ಮಾಡಿಟ್ಟುಕೊಂಡ ಮೈದಾವನ್ನ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಅವುಗಳನ್ನು ಅಂಚಿಗೆ ನೀರನ್ನು ಹಚ್ಚಿ ಬಾಯಿ ಬಿಡದಂಗೆ ಅವುಗಳನ್ನು ಹತ್ತಿಕ್ಕಿ ತುಂಬಬೇಕು ತುಂಬಿ ಇಟ್ಟು ಆಮೇಲೆ ಎಣ್ಣೆಯನ್ನು ಕಾಯಿಸಿ ಅದರೊಳಗೆ ಕರಿಯಬೇಕು ಆಗ ಅದು ಕರ್ಜೆ ಕಾಯಿ ಆಗುತ್ತದೆ ಅಮೇಲೆ ಹುಗ್ಗಿಯನ್ನು ಮಾಡಲು ಆಣೆಕಲ್ಲು ಹುಗ್ಗಿಯನ್ನು ಗೋದಿಯಲ್ಲಿ ಗೋದಿಯನ್ನು ಮೂರು ದಿವಸ ನೆನೆಯಲು ಇಡಬೇಕು ದಿನಾಲು ಗೋದಿಯನ್ನು ಸ್ವಚ್ಛವಾಗೆ ತೊಳೆಯಬೇಕು ತೊಳೆದು ಒಂದು ಮೂರು ದಿವ್ಸನು ತೊಳೆದು ತೊಳೆದು ತಗದು ಮೂರನೇ ದಿವಸ ಅವುಗಳನ್ನು ಒಳ್ಳೆಗೆ ರುಬ್ಬಿ ಹಾಲನ್ನು ತೆಗೆಯ ಸೋಸಬೇಕು ಹಾಲನ್ನು ಸೋಸಿ ಅದು ಅಷ್ಟು ಗೋದಿಯನ್ನು ಸೋಸಿ ಒಂದು ಬೊಗುಣಿಯಲ್ಲಿ ಅದನ್ನ ಸೋಸಿ ಇಟ್ಟು ಹಾಲನ್ನು ಮರು ದಿವಸ ಮ್ಯಾಗ ಮ್ಯಾಗಳ ನೀರನ್ನು ತಗದು ಆ ಬಿಟ್ಟ ಬಿಡ್ಕಲ ಗಟ್ಟಿ ಪದಾರ್ಥವನ್ನು ಸಾಣಿಗೆಗೆ ಹಾಕಿ ಅವುಗಳಿಗೆ ಮುಳ್ಳುಗಳನ್ನು ಚುಚ್ಚಬೇಕು ಸ ಅವಲಕ್ಕಿ ಸಾಣಿಗೆ ಅದರಲ್ಲಿ ಹಿಟ್ಟನ್ನು ಹಾಕಿ ಕಾಟನ್ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಹಿಡಿದು ಅಲ್ಲಾಡಿಸ್ಕೊಳ್ತಾ ತೆಗೆಯಬೇಕು ಅವು ಅವುಗಳನ್ನು ಬಟ್ಟೆಯಿಂದ ಬೇರ್ಪಡಿಸಿ ಆಮೇಲೆ ಅವುಗಳನ್ನು ಒಣಗಿಸಿ ಆಮೇಲೆ ಅವುಗಳನ್ನು ಹುಗ್ಗಿ ಅಂತೇಳಿ ನಾವು ಮಾಡುತ್ತೇವೆ ಆ ಹುಗ್ಗಿಯನ್ನು ಮಾಡಲು ಒಂದು ವಾಟೆ ಒಂದು ಗ್ಲಾಸು ಆಣೆ ಕಲ್ಲಿಗೆ ಎರಡು ಗ್ಲಾಸು ಸಕ್ಕರೆಯನ್ನು ಸೇವಿಸಬೇಕು ಅದಕ್ಕೆ ಮೂರು ವಾಟೆ ನೀರನ್ನು ಬಿಡಬೇಕು ಮೂರು ವಾಟೆ ನೀರ ಒಂದು ವಾಟೆ ಮೂರು ಮೂರು ನ ನಾಲ್ಕು ಪಟ್ಟ ಹಾಕಿದರೂ ನಡಿತೈತೆ ಒಂದು ಗ್ಲಾಸ್ ಅಕ್ಕಿ ಆಣೆಕಲ್ಲಿಗೆ ನಾಲ್ಕು ಗ್ಲಾಸ್ ನೀರನ್ನು ಇಟ್ಟು ಅವು ಎಸರು ಬರೋ ತನಕ ಮಳ್ಳೊ ತನಕ ಬಿಟ್ಟು ಮಳ್ಳಿಂದಿ ಆಣೆಕಲ್ಲನ್ನ ಹಾಕಿ ತಿರುವುತ್ತಾ ತಿರುವುತ್ತಾ ಅದು ಎಲ್ಲ ಕರಗಿ ಹುಗ್ಗಿಯ ಅದು ಹಾಗಿನ ಮೇಲೆ ಸಕ್ಕರೆ ಹಾಕಿ ಅದನ್ನು ಬ ಸಣ್ಣಗೆ ಕುದಿಸಬೇಕು ಸಣ್ಣ ಹುರಿಯಲ್ಲಿ ಕುದಿಸಬೇಕು ಕುದಿಸಿ ಅದು ಗಟ್ಟಿ ಆದ ಮೇಲೆ ಕುದಿಸಿ ಕುದಿಸಿ ಅದು ಭಾಳ ಅದನ್ನ ಕದ ಗಟ್ಟಿ ಆಗುವಾಗ ಮಾಡಿ ಅದಕ್ಕೆ ಅದಕ್ಕೆ ಕೊಬ್ಬರಿ ಡಯ ಫ್ರೂಟ್ಸ್ಗಳು ದ್ರಾಕ್ಷಿ ಗೋಡಂಬಿ ಅವುಗಳನ್ನೆಲ್ಲ ತುಪ್ಪದಲ್ಲಿ ಕರ್ದು ಹಾಕುತ್ತೇವೆ ಆಗ ಅದು ಆಣೆಕಲ್ಲು ಹುಗ್ಗಿ ಅಂದು ನಾವು ಹೇಳುತ್ತೇವೆ ಮಕ್ಕಳಿಗೆ ಅದು ತುಂಬ ಇಷ್ಟ ದೊಡ್ಡವರಿಗೂ ಇಷ್ಟ ಮಕ್ಕಳಿಗೆ ಯಾವಾಗ ನಾವು ಬೇಕೋ ಆವಾಗ ಬೇಸಿಗೆಯಲ್ಲಿ ಮಾಡಿಟ್ಟುಕೊಂಡು ಅವುಗಳನ್ನು ಉಣಿಸುತ್ತೇವೆ ಸೌತೇ ಬೀಜವನ್ನು ತಂದು ಮಾಡುತ್ತೇವೆ ಅವುಗಳನ್ನು ಗೋದಿ ಕಣಕದಿಂದ ಗೋದಿಯನ್ನು ಸ್ವಚ್ಛ ಮಾಡಿ ಹಿಟ್ಟಿನಿಂದ ಕಣಕ ಮಾಡಿ ಕಣಕ ಕಲಿಸಿಕೊಂಡು ದಿನ ಸಣ್ಣಗೆ ಒಣ ಮಾಡಿ ಒಣಗಿಸಬೇಕು ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಒಣಗಿಸಿ ಇಟ್ಟು ಅವು ಮಳೆಗಾಲದಲ್ಲಿ ನಮಗೆ ದಿನಾಲು ಒಂದೊಂದು ಗ್ಲಾಸು ಹಾಕಿ ಮಕ್ಕಳಿಗೆ ಮಾಡಿ ಕೊಡುತ್ತೇವೆ ಅವು ಎ ಎ ಎಳ್ಳು ಅಮಾವಾಸ್ಯೆಯಲ್ಲಿ ನಾವು ಎಳ್ಳು ಹೋಳಿಗೆ ಶೇಂಗ ಹೋಳಿಗೆ ಎಣ್ಣೆ ಹೋಳಿಗೆ ಕರ್ಜೆ ಕಾಯಿ ಕರಿಗಡಬು ಈ ಕೋಸಂಬರಿ ಪಲ್ಯ ಚಚಿ ರೊಟ್ಟಿ ಶೇಂಗಾದಿಂಡಿ ಕಡಲೆ ಹಿಂಡಿ ಆಗಸೆ ಹಿಂಡಿ ಅನ್ನ ಸಾರು ಹುಗ್ಗಿ ಸಾರು ಸಾರು ಇವುಗಳನ್ನು ಮಾಡಿಕೊಂಡು ಹೋಗುತ್ತೇವೆ ಅವುಗಳನ್ನು ಹೋಳಿಗೆಗಳನ್ನು ಮೊದಲು ಮಾಡುತ್ತೇವೆ ಹೋಳಿಗೆಯನ್ನು ಮಾಡಲು ಶೇಂಗವನ್ನು ಮೊದಲು ಕೋ ಸ್ವಚ್ಛ ಮಾಡಬೇಕು ಶೇಂಗವನ್ನು ಒಂದು ಸೇರು ಶೇಂಗ ಮಾಡಿದರೆ ಎರಡು ಸೇರು ಶೇಂಗ ಪುಡಿ ಮಾಡಿ ಕುಟ್ಟಬೇಕು ಅದಕ್ಕೆ ಒಂದು ಸೇರು ಬೆಲ್ಲವನ್ನು ಹಾಕಬೇಕು ಆ ಬೆಲ್ಲವನ್ನು ಮಿಶ್ರವನ್ನು ಎರಡು ಕೂಡಿಸಿ ಹಬೆ ಸಣ್ಣಗೆ ಮೆತ್ತಗೆ ಮಾಡಿ ಹೂರ್ಣವನ್ನು ಮಾಡಬೇಕು ಅದನ್ನ ಆಮೇಲೆ ಕಣಕವನ್ನ ನಾದಿಟ್ಟು ಕಣಕದ ಸಣ್ಣ ಹುಳ್ಳೆಗಳನ್ನಾಗಿ ಮಾಡಿ ಅವುಗಳನ್ನು ತುಂಬಿ ಲಟ್ಟಿಸಬೇಕು ಲಟ್ಟಿಸಿ ಬೇಯಿಸಿದರೆ ಅವು ಎಳ್ಳು ಹೋಳಿಗೆ ಆಗುತ್ತವೆ ಅದರಂತೆ ಶೇಂಗ ಹೋಳಿಗೆ ಎಳ್ಳು ಹೋಳಿಗೆ ಶೇಂಗ ಹೋಳಿಗೆ ಅದರಂತೆ ಮಾಡಬೇಕು ಎಣ್ಣೆ ಹೋಳಿಗೆಯನ್ನು ನೆವಣಕ್ಕಿಯಿಂದ ಮಾಡುತ್ತಾರೆ ನೆವಣಕ್ಕಿಯನ್ನು ಹುರಿದು ಅದರಲ್ಲಿ ಸ್ವಲ್ಪ ಗೋದಿ ಸ್ವಲ್ಪ ಅಕ್ಕಿ ಸ್ವಲ್ಪ ಪುಟಾಣಿಯನ್ನು ಹಾಕಿ ಅವುಗಳನ್ನು ಜೇನಿಗೆ ಹಾಕಿಸಿ ಆಮೇಲೆ ಅದನ್ನು ಹುರಿದು ಈ ಜೇನು ಹಾಕಿಸಿ ಆಮೇಲೆ ಅದನ್ನು ಹಣ ಮಾಡಿ ಹೂರ್ಣವನ್ನು ಮಾಡಬೇಕು ಹೂರ್ಣವನ್ನು ಮಾಡಿ ಕಣಕವನ್ನು ನಾದಿಟ್ಟು ಮತ್ತು ಅದು ಕಣಕವನ್ನು ನಾದಿ ಅವುಗಳನ್ನು ತುಂಬಿ ಇದು ಮಾಡಿ ಲಟ್ಟಿಸಿ ಎಣ್ಣೆಯಲ್ಲಿ ಕರಿಯಬೇಕು ಅದು ಎಣ್ಣೆ ಹೋಳಿಗೆ ಎನ್ನುತ್ತೇವೆ ಕರ್ಜೆ ಕಾಯಿ ಎಣ್ಣೆ ಹೋಳಿಗೆ ಇವು ಎಲ್ಲವು ಎಳ್ಳು ಅಮ್ವಾಸೆಗೆ ನಮ್ಮ ಮಾಡುವ ಇಷ್ಟವಾದ ಅಡಿಗೆಗಳು ಇವುಗಳನ್ನು ಎಲ್ಲರು ತಿನ್ನುತ್ತಾರೆ ಇ ಇಲ್ಲಿ ಹಳ್ಳಿಯ ಜೀವನದಲ್ಲಿ ಉ ಎಲ್ಲರು ಹೊಲಕ್ಕೆ ಮಾಡಿಕೊಂಡು ಹೋಗುತ್ತೇವೆ ನಮ್ಮ ಹಬ್ಬ ಹರಿದಿನಗಳಲ್ಲಿ ಎಲ್ಲವು ನಾನಾ ಥರದ ಅಡಿಗೆಗಳನ್ನು ಮಾಡುತ್ತೇವೆ